ಹಲೋ ಗೀತಾ ಅವರೆ ನಿಮ್ಮ ಶಾಪೂ ಡೈರಿ ಇದೆಯಲ್ಲ ಹಾಲಿನ ಡೈರಿ ಇದೆಯಲ ಹೌದಾ ಅಂದರೆ ಸ್ವೀಟು ಸಿಗ್ತಾವಲ್ಲ ಮಕ್ಕಳಿಗೆ

ತುಪ್ಪ ಇದೆ ತುಪ್ಪ ಒಳಗೆ ಎಷ್ಟು ವೆರೈಟೀಸ್ ಇದೆ ರೀ ನಂದಿನಿ ಬೇರೆ ಮತ್ತು ಹಿಂಗೆ ಆರೋಗ್ಯ ಬೇರೆ ಹಿಂಗೆ ಏನದು ಇದೆನಾ ರಸ್ಗುಲಾನು ಸಿಗುತ್ತ ನಿಮ್ಮಲ್ಲಿ ಅಯ್ಯೋ ರಸ್ಗುಲಾ ಅಂದ್ರೆ ಭಾಳ ಪ್ರೀತಿ ರೀ ನನ್ನ ಮಗಳಿಗೆ

ಹಾಂ ಮೊಸ್ರು ಸಿಗುತ್ತಾ ನಿಮ್ಮಲ್ಲಿ ಹೌದಾ ಮತ್ತು ಬಟ್ರ್ ಮಿಲ್ಕು ಸಿಗ್ಬೋದಾ ಯಾಕೆ ಯಾಕೆ ಕೇಳ್ತಾ ಅಂದೆ ಯಾವಾಗಲೂ ನಿಮ್ಮ ಅಂಗಡಿಗೆ ಬರ್ತಿರ್ತೀನಲ್ಲ ನಾನು ನಿಮ್ಮ ಡೈರಿ ಒಳಗೆ ಬಂದು ತಗೋತೀನಲ್ಲ ಅದು ಆಮೇಲೆ ಇನ್ನೊಂದು ರೀ ಗೀತಾ ಅವರೇ ನಿಮ್ಮ ಡೈರಿ ಒಳಗೆ ಇದು ಸಿಗು ಬೆಣ್ಣೆ ಸಿಗ್ಬೋದಾ

ಹಾಂ ಹಾಂ ಹಾಂ

ಓ ಓಕೆ ಹಾಲಿನ ಬೆಣ್ಣೆ ಬಿಸ್ಕೆಟ್ ಸಿಕ್ಕರೆ ಒಳ್ಳೇದಾಗತ್ತೆ ನೋಡ್ರಿ ನಮ್ಗೆ ಭಾಳ ಚೆನ್ನಾಗ್ ಇರುತ್ತೆ ಮಕ್ಕಳಿಗ್

ಮತ್ತು ಒಳ್ಳೆ ಹಾಲಿನ ಪೌಡ್ರ್ ಸಿಗ್ಬೋದಲ್ಲ

ಹಾಂ ಹಾಂ ಓಕೆ ಮತ್ತು ಬಿಸ್ಕೆಟ್ ವನ್ನ ಒನ್ಸ ಒನ್ ಪ್ಲಸ್ ಒನ್ ಅಂತ ಹಿಂಗೆನ್ರ ಇದೆಯ